ಆಂ ನನ್ನ ನನಗೊಂದು ಹೆಲ್ಪ್ ಆಗಬೇಕಿತ್ತು ಅಂದರೆ ನನಗೊಂದು ಮದುವೆಯ ಹಾಲ್ ಬೇಕಾಗಿತ್ತು ಆಂ ಅನ್ ನಂಗೊಂದು ನೆಕ್ಸ್ಟು ಮಂತ್ ಲಾಸ್ಟ್ ವೀಕಲ್ಲೇ ಇರ್ಬೋದು ಆಂ ಶೋರಿಲ್ಲ ಅದ ಅದು ಅಂದರೆ ನಂಗೆ ಒಂದು ಎ ಸಿ ಹಾಲ್ ಆಗಬೇಕು ಬಜೆಟ್ ಅಂದರೆ ನನಗೆ ಅವರದ್ದೆ ಕ್ಯಾಟ್ರಿನ್ ಬೇರೆ ಏನಾದರು ಸ್ಯಾಕ್ಸೋಫೋನ್ ಅದೆಲ್ಲ ಇನ್ಕ್ಲುಡ್ ಆಗಿದೆ ಒಂದು ಟು ಲ್ಯಾಕ್ನ ಒಳಗೆ

ನಮಗೊಂದು ಥೌಸನ್ ಪೀಪಲ್ ಇರುವ ಹಾಗೆ

ಟು ಆ್ಯಂಡ್ ಆಫ್ ಲ್ಯಾಕಾ

ಅಂದರೆ ನಂದು ಹಾಂ ನನಗೆ ಕ್ಯಾಟ್ರಿಂಗೆಲ್ಲ ಅವರೇ ಕೊಡ್ತಾರಾ ಅಥ್ವ ನಮ್ದು ಸಹ ಹೇಳಿದರೆ ತಗೋಳ್ಬೋದಾ ಅಂದರೆ ನಮ್ಮ ಪರಿಚಯದವ್ರು ಯಾರಾದರು ಇದ್ರೆ ಹಾಂ ವೆಜ್ ಸಹ ಉಂಟ

ತ್ಯಾಂಕ್ ಯು ಆಯ್ತು ಓಕೆ ಓಕೆ ತ್ಯಾಂಕ್ ಯು